ಮೊಬೈಲ್ನಿಂದ ಆಗುವ ಉಪಯೋಗಗಳು ನಾವು ಮೊಬೈಲನ್ನು ಪರ್ಚೇಸ್ ಮಾಡೋದರಿಂದ ನಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಮೊಬೈಲ್ ಮೂಲಕವೇ ನಮಗೆ ಅಂತರ್ಜಾಲಗಳ ಮೂಲಕ ನಮಗೆ ಲಭಿಸುತ್ತದೆ ಈ ಅಂತರ್ಜಾಲಗಳಿಂದ ನಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾವು ಪಡೆಯಬೋದು ಹಾಗೆಯೇ ಅಂತರ್ಜಾಲದ ಉಪಯೋಗವನ್ನು ನಾವು ಮೊಬೈಲ್ ಮೂಲಕ ಸುಲಭವಾಗಿ ಮಾಡಬೋದಾಗಿದೆ ಅಂತರ್ಜಾಲ ಎಂಬುವುದು ಒಂದು ಮಾಹಿತಿಗಳ ಸಂಗ್ರಹವಾಗಿದೆ ಈ ಮಾಹಿತಿಗಳ ಸಂಗ್ರಹವನ್ನು ನಾವು ಪುಸ್ತಕಗಳ ಮೂಲಕ ಪಡೆಯಲು ತುಂಬ ಹೆಚ್ಚು ಸಮಯ ಆಗುತ್ತದೆ ಅದರಲ್ಲಿ ಪರಿಶೀಲನೆ ಮಾಡಬೇಕು ಹುಡುಕಬೇಕಾಗುತ್ತೆ ಆ ಥರ ಎಲ್ಲ ಮಾಡಬೇಕಾಗುತ್ತೆ ಆದರೆ ಮೊಬೈಲ್ ಡಿವೈಸ್ ನಿಂದ ಅತಿ ವೇಗವಾಗಿ ನಮಗೆ ಬೇಕಾದಂಥ ಮಾಹಿತಿಗಳು ನಮಗೆ ಹಲವಾರು ಮೂಲಗಳಿಂದ ಲಭಿಸುತ್ತದೆ ಒಂದು ಸರಿ ಹೋಗದಿದ್ದರೂ ಮತ್ತೊಂದರಲ್ಲಿ ನಮಗೆ ಸರಿಯಾದ ಉತ್ತರಗಳು ಲಭಿಸುತ್ತದೆ ಹಾಗೂ ಮೊಬೈಲ್ ಎಂಬುದು ಕೊರೋನ ಎಂಬ ವೈರಸ್ ಬಂದಿದ್ದಾಗ ನಮಗೆ ಹೆಚ್ಚಿನ

ಈ ಆನ್ಲೈನ್ ಮೂಲಕ ಎರ್ಡು ವರ್ಷಗಳ ಕಾಲ ಮನೆಯಲ್ಲೇ ಇದ್ದು ಸುಮ್ಮನೆ ಏನೂ ಕೆಲಸವನ್ನು ಮಾಡದೇ ಇದ್ದು ಹಾಳಾಗುತ್ತಿದ್ದೋ ಆದರೆ ಈ ಮೋಬೈಲ್ನಿಂದ ಆನ್ಲೈನ್ ಕ್ಲಾಸ್ಗಳು ಬಂದು ನಮಗೆ ಓದುವುದಕ್ಕೆ ಸುಲಭವಾಗಿತ್ತು ಹಾಗೂ ನಾವು ಇನ್ನೂ ಹೆಚ್ಚಾಗಿ ಹೇಳ್ಬೇಕೆಂದ್ರೆ ಈ ಮೊಬೈಲ್ ನಮಗೆ ಅನೇಕ ರೀತಿಯ ಉಪಯೋಗಗಳನ್ನು ಮಾಡುತ್ತದೆ ನಮಗೆ ಸಮಯ ಕಳೆಯಲು ಯಾರೂ ಜೊತೆಗಾರರು ಇಲ್ಲದಿದ್ದರೆ ಮೊಬೈಲ್ ಮೂಲಕ ಆಟಗಳನ್ನು ಆಡಬೋದಾಗಿದೆ ಈ ಮೊಬೈಲ್ನಲ್ಲಿ ಹಲವಾರು ರೀತಿಯ ಆಟಗಳು ನಮಗೆ ಸಿಗುತ್ತದೆ ಅದರಿಂದ ನಮ್ಮ ಕಾಲವನ್ನು ಕಳೆಯಲು ಸುಲಭವಾಗುತ್ತದೆ ಹಾಗೆಯೇ ಈ ಮೊಬೈಲ್ನಲ್ಲಿ ನಮಗೆ ಬೇಕಾದಂತಹ ಚಿತ್ರಗಳನ್ನು ನಾವೂ ಸಹ ನೋಡಬೋದಾಗಿದೆ ಈ ಚಿತ್ರಗಳನ್ನು ನಾವು ನೋಡಲು ಬೆ ಅಲ್ಲೇ ಹೋಗಿ ವೀಕ್ಷಿಸಲು ಹೆಚ್ಚಾಗಿ ಖರ್ಚಾಗುತ್ತದೆ ಆದರೆ ಮೊಬೈಲ್ ಮೂಲಕ ನಮಗೆ ಸ್ಥಳದಲ್ಲೇ ನಿಂತು ಬೇಕಾದಂತಹ ಚಿತ್ರಗಳು ಮಾಹಿತಿಗಳು ಇನ್ನಿತರ ಹಲವಾರು ವಸ್ತುಗಳನ್ನು ನಾವು ಮೊಬೈಲ್ ಮೂಲಕವೇ ನೋಡಬೋದು ಹಾಗೇ ಹೀಗೆ ಇತ್ತು ಈಗ ಹೆಚ್ಚಾಗಿ ಬಳಸುತ್ತಿರುವ ಮೊಬೈಲ್ ಆನ್ಲೈನ್ ಶಾಪಿಂಗ್ ಈ ಮೊಬೈಲ್ ಆನ್ಲೈನ್ ಶಾಪಿಂಗಿಂದ ನಮಗೆ ಸಮಯ ಉಳಿತಾಯ ಆಗುತ್ತದೆ ಹಾಗೂ ನಮಗೆ ಬೇಕಾದಂಥ ವಸ್ತುಗಳು ಸರಿ ಅದರ ನಿಖರವಾದ ಬೆಲೆ ಇನ್ನಿತರ ವಸ್ ಪದಾರ್ಥಗಳ ನಿಖರವಾದ ಬೆಲೆಗಳು ನಮಗೆ ಸರಿಯಾಗಿ ತಿಳಿದು ಮೊಬೈಲನ್ನು ನಾವು ಮೊಬೈಲ್ನಿಂದಲೇ ನಾವು ವ್ಯವಹಾರವನ್ನು ನಡೆಸಬೋದು ಹೇಗೆಂದರೆ ಆ ಶಾಪಿಂಗ್ ಮೂಲಕ ನಾವು ಪದಾರ್ಥಗಳನ್ನು ಖರೀದಿಸಬಹುದಾಗಿದೆ ಅಲ್ಲೇ ನಾವು ಹೋಗಿ ಖರೀದಿಸಲು ಹೆಚ್ಚು ಸಮಯವಾಗುತ್ತಿತ್ತು ಆದರೆ ನಾವು ಮೊಬೈಲ್ ಮೂಲಕದಿಂದಲೇ ಖರೀದಿಸುವುದರಿಂದ ನಮಗೆ ಸಮಯ ಉಳಿತಾಯವಾಗುತ್ತದೆ ಹಾಗೂ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಈ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ನಮಗೆ ಹಣಕಾಸಿನ ತೊಂದರೆಗಳು ಕಡಿಮೆ ಆಗುತ್ತಿದೆ ಅದು ಹೇಗಪ್ಪ ಅಂದರೆ ನಮಗೆ ಮೊಬೈಲ್ನಿಂದ ನಾವು ಹಣಕಾಸು ವ್ಯವಹಾರವನ್ನು ಮಾಡುತ್ತೇವೆ ಅದು ಆ್ಯಪ್ಗಳು ಎಷ್ಟೊಂದಿದೆ ಆ ಥರ ನಾವು ಯೂಸ್ ಮಾಡ್ತಾಯಿದ್ದೀವಿ ಮೊದಲು ನಾವು ಮೊಬೈಲನ್ನು ಪ್ಯಾಕ್ ನಾವು ಮನಿಯನ್ನು ತಗೊಂಡೋಗೋಕೆ ಕಷ್ಟ ಪಡ್ತಿದ್ವಿ ಎಷ್ಟೇ ದುಡ್ಡು ಆದರೂ ಕಳ್ಳತನ ಆಗಿರೋದು ಇಲ್ಲ ಪರ್ಸ್ ಮೂಲಕ ತಗೊ ಹೋದರೆ ಅದರಲ್ಲೂ ಕಳ್ಳತನ ಆಗಿರೋದು ಹಾಗೂ ಹೆಚ್ಚು ಹಣ ಆದರೆ ಅದನ್ನು ಕ್ಯಾರಿ ಮಾಡೋದು ಕಷ್ಟ ಆಗಿರೋದು ಆದರೆ ನಾವು ಈ ಹಣವನ್ನು ಸುಲಭವಾಗಿ ಒಂದು ಮೊಬೈಲ್ ಮೂಲಕವೇ ಆನ್ಲೈನ್ ಟ್ರಾನ್ಸಾಕ್ಷನಿಂದ ಮಾಡ್ಬೋದಾಗಿದೆ ಈ ಆನ್ಲೈನ್ ಟ್ರಾನ್ಸಾಕ್ಷನಿಂದ ನಾವು ಹಣಕಾಸಿನ ವ್ಯವಹಾರವನ್ನು ಸುಲಭವಾಗಿ ನಡೆಸ್ಬೋದು ಎಲ್ಲ ಕಡೆ ಈಗ ಆನ್ಲೈನ್ ಕ್ಯಾಶ್ ಇರೋದರಿಂದ ನಮಗೆ ಯಾವುದೇ ತೊಂದರೆ ಕಂಡು ಬರುವುದಿಲ್ಲ ಮೊಬೈಲ್ ಮೂಲಕವೇ ನಾವು ಆನ್ಲೈನ್ ಪೇಮೆಂಟ್ಗಳನ್ನ ಮಾಡ್ಬೋದಾಗಿದೆ ಹಾಗೂ ಈ ಮೊಬೈಲ್ನಿಂದ ನಮಗೆ ಮ್ಯೂಸಿಕ್ ಪ್ಲೇಯರ್ ಆಗಿ ವರ್ಕ್ ಮಾಡುತ್ತೆ ಗೇಮರ್ ಆಗಿ ವರ್ಕ್ ಮಾಡುತ್ತೆ ಮೊಬೈಲು ಅಂತರ್ಜಾಲವಾಗಿ ವರ್ಕ್ ಮಾಡುತ್ತೆ ಇನ್ನಿತರ ಡಿವೈಸ್ಗಳಾಗಿ ಒಂದೇ ಮೊಬೈಲ್ ವರ್ಕ್ ಮಾಡುವುದರಿಂದ ಈ ಮೊಬೈಲ್ನಿಂದ ನಮಗೆ ಹೆಚ್ಚಿನ ಅನುಕೂಲಗಳು ಸಿಗುತ್ತದೆ ಈ ಮೊಬೈಲ್ಗಳನ್ನು ನಾವು ಹೆಚ್ಚಾಗಿ ಬಳಸೋದರಿಂದ ನಮಗೆ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಹೇಗಿದೆ ಎಂಬುದು ನಾವು ಕೂತಲ್ಲಿಯೇ ತಿಳಿದುಕೊಳ್ಳಬೋದಾಗಿದೆ ನ್ಯೂಸ್ಗಳನ್ನು ನಾವು ಟಿ ವಿಯಲ್ಲಿ ನೋಡೋದು ಅದ್ರಲ್ಲಿ ನೋಡೋದ್ರಿಂದ ನಮಗೆ ಬೇಗ ರೀಚ್ ಆಗ್ತಾ ಇರಲಿಲ್ಲ ಆದರೆ ಈ ಮೊಬೈಲ್ ಮೂಲಕ ಬಂದಂತಹ ರೀಲ್ಸ್ ರೀಲ್ಸ್ಗಳು ಅಥವಾ ಇನ್ನಿತರ ನ್ಯೂಸ್ಗಳಿಂದ ಬಂದಂತಹ ಮಾಹಿತಿಯನ್ನು ನಾವು ಬೇಗನೇ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಬೋದಾಗಿದೆ ಹಾಗೂ ನಾವು ಇತರ ಇದೇ ರೀತಿಯಲ್ಲಿ ನಾವು ಮೊಬೈಲ್ಗಳನ್ನು ಯೂಸ್ ಮಾಡ್ತಾಯಿರ್ತೀವಿ ಮತ್ತೆ ಮೊಬೈಲ್ನಿಂದ ನನಗೆ ತುಂಬ ಉಪಯೋಗ ಆಗ್ತಿದೆ ಈ ಮೊಬೈಲ್ ನನಗೆ ತುಂಬ ಅನುಕೂಲದಾಯಕ ಪ್ರಾಡಕ್ಟಾಗಿ ಸಿಕ್ಕಿದೆ